ಹಲೋ ನಮಸ್ತೆ ದುರ್ಗಾ ಟ್ರ್ಯಾವೆಲ್ ಏಜೆನ್ಸಿ ಹಾಂ ಹೇಳಿ ಸರ್ ಹಾಂ ಹೇಳಿ ಸರ್ ಹೌದಾ ಏನು ಸರ್ ಪಂಕ್ಷನು

ಓಕೆ ಸರ್ ಟೆನ್ ಮೆಂಬರ್ಸ್ ಅಂದರೆ ಪಾಪು ಯಾರಾದರೂ ಇದ್ದಾರಾ ಇಲ್ಲ ಟೆನ್ ಮೆಂಬರ್ಸ್ ದೊಡ್ಡವರೇನಾ

ಹೌದಾ ಓಕೆ ಸರ್ ಶೋರ್ ಅಂದರೆ ನಿಮಗೆ ಟೆನ್ ಮೆಂಬರ್ಸ್ಗೆ ಎ ಸಿ ಕಂಡೀಷನ್ ಏನಾದರೂ ಇರೋದು ನಾನ್ ಎ ಸಿ ಓಕೆನಾ ಓಕೆ ಸರ್ ಅದು ಟೆನ್ ಮೆಂಬರ್ಸ್ಗೆ ನಿಮಗೆ ನಾನು ಟೀ ಟಿ ಬುಕ್ ಮಾಡಿಕೊಡ್ತೀನಿ ಹಾಂ ಸದ್ಯಕ್ಕೆ ಇರೋದು ಅದೊಂದೇ ಸರ್ ಯಾವ ಡೇಟಿಗೆ ಬೇಕಿತ್ತು ಹಾಂ ಸರ್ ಅದು ಟೆನ್ ಮೆಂಬರ್ಸ್ ಹಿಡಿಯುತ್ತೆ ಸರ್ ಡ್ರೈವರ್ ಬಿಟ್ಟು ಹಾಂ ಸರ್ ಹಾಂ ಸರ್ ಕಾಸ್ಟ್ ಬಂದುಬಿಟ್ಟು ಸರ್ ಅದು ಎಯ್ಟಿ ತೌಸನ್ ಆಗುತ್ತೆ ಸೊ ಮಾರ್ನಿಂಗ್ ನಿಮಗೆ ಎಯ್ಟಿ ತೌಸನ್ ಸರ್ ಅಂದರೆ ಎಯ್ಟ್ ಎಯ್ಟ್ ತೌಸನ್ ಹಾಂ ಯಾಕಂತ ಅಂದರೆ ಮಾರ್ನಿಂಗ್ ಏಳು ಗಂಟೆಗೆ ನಿಮ್ಮ ಮನೆ ಹತ್ತಿರ ಬಂದಿರುತ್ತೆ ಓಕೆನಾ ಈವ್ನಿಂಗು ಏಳು ಗಂಟೆ ತನ್ಕವೂ ಅವೈಲೆಬಲ್ ಇರುತ್ತೆ ಓಕೆನಾ ಅಡ್ವಾನ್ಸ್ ಪೇ ಮಾಡಿ ನಾ ನಿಮಗೆ ಪಿಚ್ಚರ್ಸ್ ಕಳಿಸ್ಕೊಡ್ತೀನಿ ಟಿ ಟಿ ಹೇಗಿರತ್ತೆ ಅಂತ ಡೌಟ್ ಇದ್ದರೆ ಒಂದು ಸರ್ತಿ ಬಂದು ನೋಡ್ಕೊಂಡು ಹೋಗಿ ಹಾಂ ಸರ್ ಕಳಿಸ್ಕೊಡ್ತೀನಿ ಖಂಡಿತ ಓಕೆ ಸರ್ ನಿಮಗೆ ಬೇಕು ಅಂದಾಗ ಇನ್ನೊಂದಿನ ಕಾಲ್ ಮಾಡಿ ಒಂದು ಸರ್ತಿ ನನಗೆ ಹೇಳಿರಿ ನಾನು ನಿಮಗೆ ಮಾರ್ನಿಂಗ್ ಏಳು ಗಂಟೆಗೆ ಅಲ್ಲಿಗೆ ರೀಚ್ ಆಗೋ ಥರ ವ್ಯವಸ್ಥೆ ಮಾಡಿಕೊಡ್ತೀನಿ ಓಕೆ ಸರ್ ಥ್ಯಾಂಕ್ ಯು